ಸಾಂಪ್ರದಾಯಿಕ ಕ್ರೀಡೆಗಳು ಯಾವಂದರೆ ನಮ್ಮ ಕ್ರೀಡೆ ವಲಯದಲ್ಲಿ ಕಬಡ್ಡಿ ಖೋ ಖೋ ವಾಲಿಬಾಲು ತಟ್ಟೆ ಎಸೆತ ನೂರು ಮೀಟರ್ ಓಟ ಮತ್ತು ಲಾಗ್ ಜಂಪು ಮತ್ತು ಹೈ ಜೆಂಪು ಮತ್ತು ಮನೊರಂಜನೆ ಕ್ರೀಡೆಗಳು ಇವು ನಮ್ಮ ಪ್ರದೇಶದಲ್ಲಿ ಜನರು ಅತಿ ಹೆಚ್ಚಿನದಾಗಿ ಕಬಡ್ಡಿ ನೂರು ಮೀಟರ್ ಓಟ ಮತ್ತು ಲಾಗ್ ಜಂಪ್ ಹಾಗೇ ಬಾ ಇನ್ನೂ ಮುಂತಾದ ವಿಧಾನಗಳನ್ನು ಅವರು ಜನರು ಕೈಗೊಂಡಿದ್ದಾರೆ ಹಾಗೇ ಅಲ್ಲಿ ಮಕ್ಕಳೂ ಸಹ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಸ್ಪರ್ಧೆಯಲ್ಲಿ ಕ್ರೀಡೆ ವಲಯದಲ್ಲಿ ಸ್ಪರ್ಧೆ ಭಾಗವಹಿಸ್ತಾರೆ ಹೈ ಜಂಪು ಲಾಗ್ ಜಂಪು ಕಬಡ್ಡಿ ಮತ್ತು ರನ್ನಿಂಗ್ ರೇಸು ಇವೆಲ್ಲ ಆಡ್ತಾರೆ